ಹಲೋ ಹೇಳಿ ಹಾಂ ಯಾರು ಮಾತಾಡ್ತಿರೋದು ಹೌದಾ ಹೇಳಿ

ಹಾಂ ಹೇಳಿ

ಹಾಂ ಆಯಿತು ಆಯಿತು ಹಾಂ ಹೇಳಿ ಹಾಂ ಆಯಿತು

ಆಯಿತು

ಹಾಂ ಬನ್ರಿ ಆಯಿತು

ಆಯಿತು ಸರ್ ದಯವಿಟ್ಟು ತಪ್ಪು ತಿಳಿಬೇಡಿ ನೀವು ಒಬ್ಬ ಪೋಷಕರಾಗಿ ಮಕ್ಕಳಿಗೆ ಒಳ್ಳೆಯ ಪರೀಕ್ಷೆ ಸಮಯ್ದಲ್ಲಿ ಕರ್ಕೊಂಡು ಹೋಗ್ತಿನ್ ಅಂತೀರಲ್ಲ ಸರ್ ಅವರು ಓದಿನಲ್ಲಿ ಹಿಂದೆ ಉಳ್ದು ಬಿಡ್ತಾರೆ ಅವ್ರು ನಿಜ್ವಾಗಲೂ ಒಳ್ಳೆಯ ರ್ಯಾಂಕ್ ಸ್ಟೂಡೆಂಟ್ ಇದಾನ್ ಸರ್ ಅವ್ರ ಜೀವನ ರೂಪಿಸ್ಕೊಳೋಕ್ಕೆ ಒಳ್ಳೆಯ ಅಂಕ ಪಡೆಯೋಕ್ಕೆ ಒಳ್ಳೆಯ ಅವಕಾಶ ಇದೆ ಸರ್ ದಯವಿಟ್ಟು ಯಾಕೆ ಹೀಗ್ ಮಾಡ್ತೀರ ಮೂರು ಮೂರು ದಿನ ರಜ ಅಂದರೆ ಮಕ್ಕಳಿಗೆ ಎಷ್ಟೊಂದು ಪಾಠ ಹಿಂದೆ ಉಳ್ದು ಬಿಡುತ್ತಲ್ವ ಅದರಲ್ಲು ಒಬ್ಬ ಉತ್ತಮ ವಿದ್ಯಾರ್ಥಿ ಅವನು ಶಾಲೆಗೆ ಮೊದಲಿಗ ಅವ್ನು ಪರೀಕ್ಷೆಯಲ್ಲಿ ಯಾವಾಗಲೂ ಅವನೇ ಫಸ್ಟ್ ಬರ್ತಾನೆ ಅವನು ಪ್ರಥಮ ಸ್ಥಾನದಲ್ಲೇ ಇದಾನೆ ಹೀಗೆ ನೀವು ಅವ್ನ ಕರ್ಕೊಂಡು ಹೋಗ್ಬಿಟ್ರೆ ಅವ್ನ ಸ್ಥಾನ ಎರಡನೇದಕ್ ಬರ್ಬೋದು ಮೂರನೇದಕ್ ಬರ್ಬೋದು ಅವನ ಆಸೆ ನಿರಾಸೆ ಆಗ್ಬೋದು ನೀವು ಅವ್ನಿಗೆ ತಿಳಿ ಹೇಳಿ ರೀ ಎಲ್ಲ ಒಟ್ಟಿಗೆ ಹೋಗ್ತಿದೀರ ಹೌದು ಒಂದು ಲೆಕ್ಕದಲ್ಲಿ ಸಂಬಂಧಗಳು ಬೇಕು ಅಲ್ಲಿ ಯಾರ್ಯಾರು ಇದಾರೆ ನಮ್ಮ ಸಂಬಂಧಿಕ್ರು ತಿಳ್ಸೋಕ್ ಒಂದು ಇದು ಅವಕಾಶ ಎಲ್ಲಾ ಒಪ್ತೀನಿ ಸರ್ ಆದರೆ ದಯವಿಟ್ಟು ಅವನಿಗೆ ನೀವು ಮೂರು ದಿನ ರಜ ಕೇಳ್ಬೇಡಿರಿ ಸರ್ ಈಗ ತುಂಬ ಅಮೂಲ್ಯವಾದ್ದಂಥ ಟೈಮ್ ಈಗ ಸರ್ ದಯವಿಟ್ಟು ಮೂರು ದಿನ ಕೇಳ್ಬೇಡಿರಿ ಒಂದು ದಿನ ಕೊಡ್ತೀನಿ ಹೋಗಿ ಬನ್ನಿ ಸರ್ ಸರ್ ತೀರಾ ಸರ್ ನೋಡಿ ಹೇಳ್ತಿದೀನಿ ದಯವಿಟ್ಟು ತಪ್ಪು ತಿಳಿಬೇಡಿ ಮೂರು ದಿನ ಅಂತೂ ಖಂಡಿತ ಕೊಡೋಲ್ಲ ಸರ್ ಎರಡು ದಿನ ಕೊಡ್ತೀನಿ ಅದೂ ಪರೀಕ್ಷೆಗೆ ಇನ್ನೂ ಕಾಲಾವಕಾಶ ಇರೋದ್ರಿಂದ ಇವತ್ತೇ ನೀವು ಹೋಗೋ ದಿನವೇ ಪರೀಕ್ಷೆ ಇದ್ದಿದ್ದರೆ ಖಂಡಿತ ನಿಮ್ಗೆ ಅವಕಾಶ ಕೊಡ್ತಿರಲಿಲ್ಲ ಯಾಕಂದ್ರೆ ಮತ್ತು ಆ ಮಗೂಗೆ ನಾವು ಪರೀಕ್ಷೆ ಬರ್ಸೋಕ್ ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋಳ್ರೀ ಆಯಿತು ಎರಡನೇ ಕ್ಲಾಸಿಂದ ಅದು ಮೂರನೇ ಕ್ಲಾಸಿಗೆ ಹೋಗ್ಬೇಕಂದ್ರೆ ಅವ್ನು ಓದಲೇ ಬೇಕಲ್ಲ ಸರ್ ಅಲ್ಲಿ ಏನು ವಿಷಯ ಇದೆ ಅವ್ನು ತಿಳ್ಕೊಳ್ಳೇಬೇಕು ಅದನ್ನು ಅವನು ಚೆನ್ನಾಗ್ ಓದಿ ಬರ್ದು ರ್ಯಾಂಕ ಪಡೆದ್ರೆ ತಾನೇ ಸರ್ ನಾವು ಮೂರನೇ ಕ್ಲಾಸಿಗೆ ಕಳ್ಸೋಕ್ಕೆ ಆಯಿತು ಸರ್ ಪರೀಕ್ಷೆ ಹತ್ತಿರ ಇದೆ ದಯವಿಟ್ಟು ಮಗೂಗೆ ಭಾಳ ದಿನ ನೀವು ರಜ ಹಾಕಿಸ್ಬೇಡಿರಿ ಹ್ಞೂ ಅವನಿಗೆ ಸ್ವಲ್ಪಾ ಓದಿನ ಕಡೆ ಹೆಚ್ಚು ಗಮನ ಕೊಟ್ಟು ಆವತ್ತು ಒಂದಿನ ಏನು ಅವನಿಗೆ ಪಾಠಗಳೆಲ್ಲನುನು ವ್ಯತ್ಯಾಸ ಆಗಿರುತ್ತೋ ಏನೂ ವಿಷಯಗಳು ಅವನಿಗೆ ಕಡಿಮೆ ಆಗಿರುತ್ತೆ ಅದನ್ನೆಲ್ಲ ನೀವು ಬಂದ ಮೇಲೆ ಅವ್ನಿಗೆ ಓದಿಸಿ ನೀವು ಕಲಿಸೋದು ನಿಮ್ಮ ಜವಬ್ದಾರಿ ಸರ್ ಇವತ್ತು ನಿಮ್ಮ ಜವಾಬ್ದಾರಿ ಮೇಲೆ ನೀವಿಷ್ಟು ಕೇಳ್ಕೊಂಡಿದಕ್ಕೆ ಕಳ್ಸಿ ಕೊಡ್ತಿದೀನಿ ಸರ್ ಇನ್ನುಮೇಲೆ ಪರೀಕ್ಷೆ ಟೈಮಿನಲ್ಲಿ ಆದಷ್ಟು ನಿಮಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದನ್ನ ಕಡಿಮೆ ಮಾಡಿರಿ ಸರ್